ಸಾಮಾನ್ಯವಾಗಿ ನಾನು ಯೋಗ ಅಭ್ಯಾಸಗಳನ್ನು ಪಾಲಿಸೋಕ್ಕೆ ಹೋಗೋಲ್ಲ ಮತ್ತೆ ಅದು ಕಲಿಯೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ತುಂಬ ಅಡಚಣೆಗಳಿವೆ ನೋಡ್ತಾ ಹೋದರೆ ಅಂದರೆ ಚಾನಲ್ಗಳು ಫಸ್ಟ್ ಒಫ್ ಆಲ್ ತುಂಬ ಇದೆ ಆದರೆ ನಾವು ಅದನ್ನು ಜಾಸ್ತಿ ಅನ್ಸರಿಸೋಕ್ಕೆ ನಾನು ಹೋಗೋಲ್ಲ ಅದಕ್ಕೆ ಒಂದೊಂದು ಕಾರಣಗಳೇನಂತ ಅಂದರೆ ಒಂದು ನಮ್ಮ ದೈನಂದಿನ ಚಟುವಟಿಕೆಗಳು ಅಂದರೆ ಬೆಳಿಗ್ಗೆಯಿಂದ ನಮಗೆ ನಮ್ಮದೇ ಆದಂಥ ಒಂದು ಸ್ವಲ್ಪ ಕೆಲಸ ಇರುತ್ತೆ ನಾವು ನಾವು ಕೆಲಸಕ್ಕೆ ಇಲ್ಲ ಕಲಿಯೋದಕ್ಕೆ ಅಂತ ನಾವು ಕಾಲೇಜ್ಗಳಿಗೆ ಸ್ಕೂಲ್ಗಳಿಗೆ ಹೋಗಬೇಕಾಗುತ್ತೆ ಆ ಸಮಯದಲ್ಲಿ ನಾವು ಯೋಗಕ್ಕೆ ಅಂತೆಯೇ ನಾವು ಸಮಯ ಮೀಸಲಾತಿ ಇಟ್ಟು ಮತ್ತು ನಮ್ಮ ಬೇರೆ ಕೆಲಸಗಳಿಗೆ ಅದು ಮಾ ನಾವು ಬೇರೆ ಕೆಲಸಗಳು ಮಾಡದೇ ಹೊ ಮಾಡದೇ ಇರೋ ಹಾಗೆ ಆಗಬಾರ್ದು ಸೊ ಅದರಿಂದ ನಾವು ಸ್ವಲ್ಪ ಯೋಗ ಅಭ್ಯಾಸ ಮಾಡೋದು ಕಷ್ಟ ಆಗುತ್ತೆ ಇನ್ನೊಂದು ಏನೆಂದ್ರೆ ನಾವು ಸೇವಿಸುವ ಆಹಾರಗಳು ಈಗ ನಾವು ನಮಗೆ ಹೇಗೆ ಬಾಯಿ ಚಪಲಕ್ಕೆ ಜಾಸ್ತಿ ನಾವು ಸೇವಿಸ್ತಾ ಹೋಗ್ತೀವಿ ಬಿಟ್ರೆ ನಾವು ಆರೋಗ್ಯಕರವಾಗಿರುವ ಆಹಾರಗಳನ್ನು ಸೇವಿಸೋದು ಸ್ವಲ್ಪ ಕಮ್ಮಿಯೇ ತಿಂತೀವಿ ದೈನಂ ದಿನಾ ತಿಂತೀವಿ ಆದರೆ ಜಾಸ್ತಿ ನಾವು ಆಸೆ ಪಡುವಂಥದ್ದು ನಮಗೆ ಬಾಯಿ ರುಚಿಗೆ ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅಂಥದ್ದನ್ನು ನಾವು ಜಾಸ್ತಿ ತಿಂತಾ ಹೋಗ್ತೀವಿ ಅದು ಬಿಟ್ರೆ ಬೇರೆ ಯಾವ ಕಾರಣಕ್ಕೆ ಇನ್ನೊಂದು ಆಗುತ್ತೆ ನಾವು ಯೋಗಾಭ್ಯಾಸ ಮಾಡೋದು ಕಷ್ಟ ಆಗುತ್ತೆ ಅಂತ ಅಂದರೆ ನಾವು ಫಸ್ಟ್ ಫಸ್ಟ್ಗೆ ಅದನ್ನು ನಾವು ಯಾವಾಗ ಅಭ್ಯಾಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅದರಿಂದ ನಮ್ಮ ಒಂದೊಂದು ಫ್ಲೆಕ್ಸಿಬಿಲಿಟಿ ಏನಿದೆ ಅದು ಫಸ್ಟಿಗೆ ಬಂದ್ಬಿಡೋಲ್ಲ ಅದು ಬರಬೇಕಾದ್ರೆ ತುಂಬ ನಾವು ನಮ್ಮ ಮೈಗಳು ಮೈ ನೋವಾಗೋದಿರಲಿ ಇಲ್ಲ ಅಂತ ಯಾವ್ದಾದರು ವ್ಯಾಯಾಮ ನಾವು ಮಾಡದೇ ಇರುವ ಕಾರಣ ನಮ್ಮ ಬಾಡಿಯಲ್ಲಿ ಹೇಗೆ ಅದಕ್ಕೆ ಅಭ್ಯಾಸ ಇಲ್ವೋ ಯೋಗಾಭ್ಯಾಸ ಸಡನ್ನಾಗಿ ಸ್ಟಾರ್ಟ್ ಮಾಡಿದ ತಕ್ಷಣ ಅದು ಹೇಗೆ ನಾವು ಅದಕ್ಕೆ ಒಂದು ಅಭ್ಯಾಸ ಮಾಡಿರ್ಲಿಕ್ಕಿಲ್ವೋ ಅದರಿಂದ ನಮ್ಮ ಬಾಡಿಲಿ ಸ್ವಲ್ಪ ಚೆಂಜಸ್ ಆಗಬೋದು ಅದನ್ನು ನಾವು ಸಹಿಸಲಿಕ್ಕೆ ಆಗ್ಲಿಕ್ಕೆ ಇರಲಿಕ್ಕಿಲ್ಲ ಅಂತ ಒಂದು ಕಾರಣಕ್ಕೆ ನಾನು ಒಂದು ಒಂದ್ಸಲ ಯೋಗಗಳನ್ನು ಫಾಲೋ ಮಾಡೋಲ್ಲ ಇಲ್ಲ ಅಭ್ಯಾಸ ಮಾಡೋಲ್ಲ ಚಾಲನ್ ಚಾನಲ್ಗಳನ್ನು ಕೂಡ ನಾವು ಜಾಸ್ತಿ ನೋಡೋಕ್ಕೆ ಹೋಗೋಲ್ಲ